ಹಲೋ ಯಾರ್ರೀ ಕಾರ್ ಲೋನ್ ಬೇಕಾಗಿತ್ತು ರೀ ಹಾಂ ಹಾಂ ಅಪ್ಲೈ ಮಾಡ್ರಿನ್ ಅಪ್ಲೈ ಮಾಡ್ಬೇಕು ರೀ ಇನ್ನ ಲೋನು ಮಾಡಿರಿ ಏನು ಮಾಡಬೇಕು ಮಾಡಿದ ಇದ್ರಗಾ ಲಿಸ್ಟ್ದಾಗ ಇಲ್ಲಲ್ಲ ಇಲ್ಲಲ್ಲ ನಿಮ್ಮ ಹೆಸರು ಮಾಡ್ಬೇಕೆನೂ ಹಾಂ ಹಾಂ ಮತ್ತು ನಿಮ್ದು ಏನು ಡಾಕ್ಯುಮೆಂಟ್ಸ್ ಎಲ್ಲಾ ಬೇಕಾಗಿತ್ತು ಎಲ್ಲ ಇನ್ನ ಜಾಬ್ ಮಾಡ್ತಿರೆ ನೀವು ಏನು ಜಾಬ್ ಮಾಡ್ತಿರಿ ಎಷ್ಟು ಬತ್ ಸ್ಯಾಲ್ರಿ ನಿಮ್ಮದು ತಿಂಗಳಿಗೆ

ತಿಂಗ್ಳ ಹದಿನೆಂಟು ಸಾವಿರ ಹಿಂಗೆ ಬರ್ತತು ತಮ್ಕ ಹಾಂ ಹಾಂ ಹಾಂ ಮತ್ತು ಎಷ್ಟು ಲೋನ್ ಬೇಕಾಗಿತ್ತು ಲೋನ್ ಎಷ್ಟು ಬೇಕಾಗಿತ್ತು ಗಾಡಿಗೆ ತಗೊಲಕ ಯಾರು ಐದು ಲಕ್ಷ ಮತ್ತು ನಿಮ್ಮದು ಸ್ಯಾಲ್ರಿ ಸ್ಟೇಟ್ಮೆಂಟು ಮತ್ತು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇದೆಲ್ಲ ಬೇಕಲ್ಲ ಈಗ ನೀವು ಪ್ರೈವೇಟ್ ಎಂಪ್ಲಾಯ್ ಇದ್ದಿ ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲ ಅದು ನೀವು ಪ್ರೈವೇಟ್ ಎಂಪ್ಲಾಯ್ ಅಂತಂದ್ರ ಶೂರಿಟಿಗೀ ಏನ್ರ ಬೇಕಾಗಿತ್ತು ಅಲ್ಲ ಈ ಮನಿ ಪೇಪರೂ ಅದು ಏನ್ರ ಬೇಕಾಯ್ತದ ನಿಮ್ಮ ಸರಿ ಅದ ಗ್ಯಾರೆಂಟ್ರ್ ಒಬ್ರು ಬೇಕು ನಿಮ್ಗ ಪಪ್ಪ ಇಲ್ಲ ಯಾರರ ಅಣ್ಣ ತಮ್ಮರು ಹಾಂ ಹಾಂ ಅವ್ರ್ದ್ ಬಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಎರಡು ಪಾಸ್ಪೋರ್ಟ್ ಸೈಝ್ ಫೋಟೊ ಬೇಕಾಯ್ತದ ಹ್ಞೂ ಮತ್ತೆ ಇದು ಎಷ್ಟು ವರ್ಷ ಬೇಕು ನಿಮ್ಗ ಇದು ಲೋನು ಇ ಎಮ್ ಐ ಕಟ್ಟುದ ಎರಡು ವರ್ಷ ಐದು ವರ್ಷ ಮೂರು ವರ್ಷ ಈ ಐದು ಲಕ್ಷ ಲೋನ್ ತಗೊಂದಿರ ಅಂದ್ರ ಮೂರು ವರ್ಷ ಅಂತ ಅಂತಂದ್ರ ತಿಂಗ್ಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಬೀಳ್ತದ ರೀ ನಿಮ್ಗೆ ಇ ಎಮ್ ಐ ಕಟ್ತಿರಿ ಮತ್ತು ಒಂದ್ಸರ್ತಿ ಬಿ ಒಂದು ಇದು ಬೀ ಈಗ ಮಿಸ್ ಮಾಡ್ಕೊಂದಿರ ಅಂದ್ರ ಇ ಎಮ್ ಐ ಮತ್ತು ಅದು ನಿಮ್ಗ ಸಿಬಿಲಿಗೀ ಪ್ರಾಬ್ಲಮ್ ಐತದ ಮತ್ತು ಮುಂದ ಯಾವತ್ತು ಲೋನ್ ಸಿಗಲ್ಲ ಅದಕ್ಕೆ ಇ ಎಮ್ ಐ ಕಟ್ಟಲ್ದಪ್ಲೆ ನೀವು ಮಿಸ್ ಹಾಂ ಡ್ಯು ವೀಕಲಪ್ಲೆ ಕಟ್ಟದ ಕಂಟಿನ್ಯೂ ಕಟ್ಬೋದು ಹೌದ್ರಿ ಅಂತಂದ್ರ ನಿಮ್ಗ ಚಂದ ಐತದ ಮತ್ತು ಇನ್ನ ಮುಂದ ನಿಮ್ಗ ಲೋನ್ ಸಿಕ್ತದ ಭಾಳಷ್ಟ್ ಮಂದಿ ಏನು ಮಾಡ್ತರಾ ತಗೊಳ್ತೀರಿ ಸರ್ ಕಟ್ತಿರಿ ಅಂತರ ಕಟ್ಟಲ್ಲ ಗಾಡಿ ಸೀಝ್ ಮಾಡ ಅಂತ ಪರಿಸ್ಥಿತಿ ಬರ್ತದ ಹ್ಞೂ ಆಯ್ತು ಬರ್ರಿ ನೀವು ನಾಳೆಗೆ ಬರ್ರಿ ನಂಗೆ ಭೇಟಿ ಆಗ್ರಿ ಎಲ್ಲವು ಡಾಕ್ಯುಮೆಂಟ್ಸ್ ಎಲ್ಲ ತಕೊಂಬರ್ರಿ ನಾನು ಒಂದು ಎರಡು ದಿವ್ಸ್ದಾಗ ಅಪ್ರುವ್ಲ್ ಮಾಡಿ ನಿಮ್ಗ ಕೊಡ್ತೀನಿ ಎಷ್ಟೊತ್ತಿಗೆ ಬರ್ತೀರಿ ಅದೆ ಎರಡು ದಿವ್ಸ್ದಾಗ ಮಾಡಿ ಕೊಡ್ತೀನಿ ಹಾಂ ಆಯ್ತು ಬರ್ರಿ ನೀವು ನಾಳೆಗೆ ಎಲ್ಲ ಪೇಪರ್ ತಗೊಂಬರ್ರಿ